ಹೌದು ನನ್ನ ಯೋಗಾಭ್ಯಾಸವು ಕಾಲಕ್ರಮೇಣ ತುಂಬ ಉತ್ತಮವಾಗಿದೆ ಅದು ಹೇಗೆ ಅಂದರೆ ನಾನು ಮೊದಲು ನನಗೆ ತುಂಬ ಸಮಯ ಇರುತ್ತಿರಲಿಲ್ಲ ಯೋಗ ಮಾಡುವುದಕ್ಕೆ ಹಾಗಾಗಿ ನಾನು ದಿನಕ್ಕೆ ಒಂದು ಗಂಟೆಯವರೆಗೂ ನಾನು ಯೋಗಾಭ್ಯಾಸವನ್ನು ಮಾಡುತ್ತಿದ್ದೆ ಆದರೆ ಈಗ ನನಗೆ ತುಂಬ ಸಮಯ ಉಳಿಯುತ್ತಿದೆ ಆದರೆ ತುಂಬ ಸಮಯ ಇದೇ ಅನ್ನುವುದಕ್ಕಿಂತ ನಾನು ತುಂಬ ಸಮಯ ಮಾಡಿಕೊಂಡು ನಾನು ನನ್ನ ಯೋಗಾಭ್ಯಾಸವನ್ನು ಮಾಡುವುದಕ್ಕಾಗಿ ಆ ಸಮಯವನ್ನು ನಾನು ಮೀಸಲುಪಡುತ್ತಿ ಮೀಸಲಿಟ್ಟಿದ್ದೇನೆ ಆ ಸಮಯವು ನಾನು ದಿನಕ್ಕೆ ಈಗ ಮುಂಚೆ ಆಗಿದ್ದರೆ ನಾನು ಒಂದು ಗಂಟೆಯವರೆಗೂ ಮಾತ್ರ ಯೋಗ ಮಾಡುತ್ತಿದ್ದೆ ಆದರೆ ಈಗ ನಾನು ಎಷ್ಟು ಗಂಟೆಯವರೆಗೂ ಯೋಗ ಮಾಡುತ್ತೀನಿ ಎಂದರೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎರಡು ಗಂಟೆಯವರೆಗೂ ನಾನು ಯೋಗಾಭ್ಯಾಸ ಮಾಡುತ್ತೇನೆ ಅಂದರೆ ಐದು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯವರೆಗೆ ನಾನು ಯೋಗಾಭ್ಯಾಸವನ್ನು ಮಾಡುತ್ತೇನೆ ನಂತರ ನಾನು ಸಂಜೆ ಎಲ್ಲ ಕೆಲಸವನ್ನು ನಾನು ಮುಗಿಸಿಬಿಟ್ಟು ನಾನು ಮತ್ತೆ ಯೋಗಾಭ್ಯಾಸವನ್ನು ಶುರು ಮಾಡುವುದಕ್ಕೆ ಮ ಶುರು ಮಾಡುತ್ತೇನೆ ಅದು ನಾನು ಐದು ಗಂಟೆಯಿಂದ ಆರು ಮೂವತ್ತರವರೆಗೂ ಮಾಡುತ್ತೇನೆ ಯೋಗ ಮಾಡುವುದರಿಂದ ನಮಗೆ ತುಂಬ ಒಳ್ಳೆಯ ಲಾಭವಿದೆ ಯೋಗ ದಿನನಿತ್ಯ ಮನುಷ್ಯರು ಅದನ್ನು ರೂಢಿ ಮಾಡಿಕೊಳ್ಳಬೇಕು ಈ ಮನುಷ್ಯರು ಈ ಯೋಗ ಅನ್ನುವುದನ್ನು ರೂಢಿ ಮಾಡಿಕೊಂಡಿದ್ದೇ ಆದಲ್ಲಿ ಅವರು ಅವರ ಜೀವನದಲ್ಲಿ ಯಾವ ಆರೋಗ್ಯದಲ್ಲಿ ತೊಂದರೆಯನ್ನು ನೋಡುವುದಿಲ್ಲ ಯಾವುದೇ ರೀತಿಯಂತಹ ಅವರು ಖಾಯಿಲೆಗಳನ್ನು ನೋಡುವುದಿಲ್ಲ ಈ ಯೋಗ ಅನ್ನುವುದು ಅದು ಒಂದು ಆ ತರಹ ಒಂದು ಏನು ಆ ಥರ ಒಂದು ಪರಿಷ್ಟಿತ್ಯೇಯವನ್ನು ಅದಕ್ಕೇ ಆದಂಥ ಅದು ಒಂದು ವಿಶೇಷತೆಯನ್ನು ಹೊಂದಿದೆ ಆ ಯೋಗ ಮಾಡುವುದರಿಂದ ದಪ್ಪ ಇರುವವರೂ ಕೂಡ ತೆಳ್ಳಗೆ ಆಗುತ್ತಾರೆ ಅದಕ್ಕಾಗಿ ನಿಮ್ಮ ಕೈಲಿ ಎಷ್ಟೊತ್ತು ಆಗುತ್ತದ್ಯೋ ಅಷ್ಟು ಹೊತ್ತು ನೀವು ಯೋಗ ಮಾಡುವುದಕ್ಕೆ ನೀವು ನಿಮ್ಮ ಸಮಯವನ್ನು ಮೀಸಲಿಡಿ ನಿಮ್ಮ ನಿಮ್ಮ ಉತ್ತಮ ಸಮಯವನ್ನು ಸ್ವಲ್ಪ ಸಮಯವನ್ನು ಯೋಗಕ್ಕಂತನೇ ಕೊಡಿ ಉತ್ತಮ ಸಮಯ ನೀವು ಕೊಟ್ಟರೆ ಆಗಿದ್ದಲ್ಲಿ ನಿಮ್ಮ ಆರೋಗ್ಯವು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಸುಧಾರಿಸುತ್ತದೆ